ಭಾರತ ದೇಶದಲ್ಲಿ ಅನೇಕ ಭಾಷಾ ವ್ಯವಸ್ಥೆ ಇದೆ ಒಂದೊಂದು ಪ್ರಾಂತ್ಯಕ್ಕೆ ಹೋದ್ರೂ ಒಂದೊಂದು ರೀತಿಯಾದಂಥ ಭಾಷೆಗಳಿದೆ ಈಗ ಆಂಧ್ರದಲ್ಲಿ ಹೋದ್ರೆ ತೆಲುಗು ಇದೆ ತಮಿಳ್ ನಾಡಿನಲ್ಲಿ ಹೋದರೆ ತೆಲುಗ್ ತಮಿಳ್ ಮಾತಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡ್ತಾರೆ ಅದೇ ನೀವು ದಕ್ಷಿಣ ಕನ್ನಡದ ಕಡೆ ಹೋದ್ರೆ ತುಳುವನ್ನು ಮಾತಾಡ್ತಾರೆ ಈ ತುಳು ಭಾಷೆ ಕನ್ನಡ ಭಾಷೆ ತಮಿಳು ತೆಲುಗು ಎಲ್ಲ ಅತ್ಯಂತ ಒಂದೇ ರೀತಿಯಾದಂಥ ಹತ್ತಿರದಲ್ಲಿರುವ ಸಿಸ್ಟರ್ ಲಾಂಗ್ವೇಜ್ಗಳು ಈ ತಮಿಳ್ ಮತ್ತು ಕನ್ನಡ ಅತ್ಯಂತ ಹತ್ತಿರವಾಗಿರುವಂಥದ್ದು ಅನೇಕ ಶಬ್ದಗಳು ಕನ್ನಡದಲ್ಲಿ ಇರುವಂಥದ್ದು ತಮಿಳ್ನಲ್ಲಿದೆ ಅಥ್ವಾ ತಮಿಳ್ನಲ್ಲಿರುವಂಥದ್ದು ಕನ್ನಡದಲ್ಲಿ ಇದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರತ್ತೆ ಈ ಕೊಂಕಣಿ ಇರಬಹುದು ಕೊಂಕಣಿಯಲ್ಲೂ ಕನ್ನಡ ಶಬ್ದಗಳ್ನ ಉಪ್ಯೋಗಿಸ್ತಾರೆ ಅಥವಾ ಕೊಂಕ ಈ ತಮಿಳ್ ತೆಲುಗು ಕೆಲವು ಶಬ್ದಗಳು ಕನ್ನಡದಲ್ಲಿ ಬಳಕೆಯಾಗ್ತವೆ ಇವಕ್ಕೆಲ್ಲ ಏನು ಅಂದರೆ ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಬಾರ್ದು ಅವ್ರ ಪ್ರಾಂತ್ಯಕ್ಕೆ ಸಹ ಸಾಧಾರಣವಾಗಿ ಅವರು ಅದನ್ನು ಪೂರ್ವಿಕರಿಂದ ಕಲ್ತ್ಕೊಂಡು ಬಂದಿರೋ ಅಂಥ ಭಾಷೆ ಈ ಅವ್ರ ಪ್ರಾಂತ್ಯಕ್ಕೆ ಅದು ಸರಿ ಈಗ ನಮ್ಮ ಕನ್ನಡದ ಭಾಷೆ ಇರೋ ಅಂಥದ್ದಲ್ಲಿ ಕನ್ನಡ ಭಾಷೆ ಸರಿ ಇದಕ್ ವಿಶೇಷವಾದಂಥ ಅರ್ಥ ಏನನ್ನೂ ಕಲ್ಪಿಸಬಾರ್ದು ಅವ್ರ ಭಾಷೆ ಕೀಳು ನಮ್ಮ ಭಾಷೆ ಮೇಲು ಈ ರೀತಿಯ ಭಾವನೆಗಳನ್ನ ಯಾವತ್ತೂ ಬರಬಾರ್ದು ಅವ್ರ ಭಾಷೆ ಅವರಿಗೆ ನಮ್ಮ ಭಾಷೆ ನಮಗೆ